ನಾನು ಬಟ್ಟೆ ಒಗ್ಯೋದು ಹೇಗೆ ಅಂತ ಅಂದರೆ ಕೈಯಲ್ಲೂ ಬಟ್ಟೆ ಒಗಿತೀನಿ ಆ್ಯಂಡ್ ವಾಷಿಂಗ್ ಮೆಷಿನ್ಗೂ ಹಾಕ್ತಿನಿ ಕೈಯಲ್ಲಿ ಒಗ್ಯೋದು ಹೆಂಗ್ ಅಂತಂದರೆ ನೀರಲ್ಲಿ ನೆನೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ ಆದಮೇಲೆ ಕೊಳೆ ಬಿಟ್ಕೊಂಡ್ಮೇಲೆ ತೆಗಿದ್ಬಿಟ್ಟು ಬ್ರಷ್ ಹಾಕಿ ಸೋಪ್ ಹಾಕ್ಬಿಟ್ಟು ಬ್ರಷ್ ಹಾಕಿ ಜಾಲ್ಸಿ ಬಿಟ್ಟು ಒಣ್ಗ ಹಾಕೋದು ಇನ್ನೊಂದು ಮೆಷಿನಲ್ಲಿ ಒಗೆಯೋದು ಒಣಗಿಸೋ ಡಿಫ್ರೆಂಟ್ ವಿಧಾನಗಳು ಅಂತ ಅಂದರೆ ಒಂದು ಬಿಸ್ಲಲ್ಲಿ ಹಾಕ್ಬಿಟ್ಟು ಒಣಗಿಸೋದು ಅದು ಬಿಟ್ಟರೆ ಒಳಗಡೇನೆ ಹಾಕಿ ಫ್ಯಾನ್ ಹಾಕ್ಬಿಟ್ಟು ಒಣಗಿಸೋದು ಮತ್ತು ಐರನ್ ಮಾಡ್ತಾ ಐರನ್ ಬಾಕ್ಸ್ ಇಟ್ಬಿಟ್ಟು ಐರನ್ ಮಾಡ್ಬಿಟ್ಟು ಒಣಗಿಸೋದು ಮತ್ತು ಇದಿಷ್ಟು ನನಗ್ ಗೊತ್ತಿರೋದು ಮತ್ತು ವಾಷಿಂಗ್ ಮೆಷಿನ್ನಲ್ಲಿ ಆಲ್ಮೋಸ್ಟ್ ಅದೇ ಅರ್ಧ ಒಣಗ್ಸಿರುತ್ತೆ ಆ್ಯಂಡ್ ಫುಲ್ ಡ್ರೈ ಮಾಡೋವಂಥದ್ದೂ ಬರುತ್ತೆ